ಹಲೋ ಹಾಂ ಹಲೋ ಸುಷ್ಮಾ ಅಂಬೋರಿ ಹಾಂ ಹೌದಾ ನಮ್ಗೆ ಒಂದು ಮೊಬೈಲ್ ಬೇಕಾಗಿತ್ತಲ್ಲಾ ಹತ್ತು ಸಾವಿರ ರುಪಾಯಿಯ ಒಳಗಿಂದು ಹತ್ತು ಹತ್ತು ಹತ್ತು ಸಾವಿರ ರುಪಾಯಿಯ ಒಳ್ಗಿಂದು ಬೇಕಾಗಿತ್ತು ಮೇಡಮ್ ವಿ ವಿವೊ ಯಾವುದು ವೈ ಟೆನ್ ಟು ಎನ್ ಹಾಂ ಮತ್ತು ಮತ್ತು ಯಾವ್ದು ಉಂಟು ಮೋಟೊ ಕ್ಯಾಮರಾ ರ್ಯಾಮ್ ರ್ಯಾಮ್ ಹೇಗೆ ಅದು ಹೌದಾ ಹಾಗಾದರೆ ನಮಗೆ ನನಗೆ ಹತ್ತು ಸಾವಿರ ರುಪಾಯಿಂದ ಒಳ್ಗೆ ಯಾವುದೂ ಸಿಗೋದಿಲ್ವ ಕ್ಯಾಮ್ರಾವೂ ಚಲೋ ಹಾಂ ರೆಡ್ಮಿಯಲ್ ಯಾವುದು ಉಂಟು ಅದರಲ್ಲಿ ಹಾಂ ಹಾಂ ಹಾಂ ಮತ್ತು ಅದು ಅದರಲ್ಲಿ ಕ್ಯಾಮ್ರಾ ಹೇಗೆ ಕ್ಯಾಮ್ರಾ ಚಲೋ ಉಂಟಾ ಹೌದಾ ಮತ್ತು ಈಗ ಸ್ಯಾಮ್ಸಂಗ್ ಇದ್ರಲ್ಲಿ ಯಾವುದು ಇಲ್ವಾ ಹಾಂ ಹೌದಾ ಹಾಗಾದ್ರೇ ವಿವೊನೇ ವಿವೊ ಯಾವುದು ಅಂದ್ರಿ ನೀವು ಅದು ಫೈವ್ ಸಿಕ್ಸ್ಟಿನ್ ಅದು ಕ್ಯಾಮ್ರಾ

ಕ್ಯಾಮ್ರಾ ಹೇಗೆ ಸಿಕ್ಸ್ಟಿನ್ ಎಂ ಪಿಯಾ ಅದೇ ಹದಿನಾರು ಎಂ ಪಿಯಾ ಹಾಂ ಸಾಕು ಆಯ್ತು ಸರಿ